ಕಳೆದ ಬಾರಿ ನಾನು ಬಟ್ಟೆಯನ್ನು ತಗೊಂಡಿದ್ದೆ ಜಾತ್ರೆಯಲ್ಲಿ ಅದು ಕೂಡ ಅಂಗಡಿ ರಸ್ತೆಯ ಬದಿಯಲ್ಲಿ ಇತ್ತು ನಾನು ಕಡಿಮೆ ಬೆಲೆ ಅಲ್ಲವಾ ಅಂತ ಹೇಳಿ ತಗೊಂಡೆ ಆ ಬಟ್ಟೆನ ಅದಾದ ಮೇಲೆ ನಾನು ಮನೆಗೆ ಬಂದು ಅದನ್ನು ಒಗೆದು ಹಾಕಿದೆ ಆವಾಗ ಬಣ್ಣ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡಲಿಕ್ಕೆ ಬಣ್ಣ ಕೂಡ ಅಷ್ಟೊಂದು ಏನು ಹೋಗಲಿಲ್ಲ ನನಗೆ ಖುಷಿ ಆಯಿತು ಅದಾದ ಮೇಲೆ ನಾನು ಬಳಸಿ ನೋಡಿದೆ ಒಳ್ಳೆಯದೇ ಇತ್ತು ಒಂದು ಎರಡು ತಿಂಗಳು ನಾನು ಕಳ್ದಾದ ಮೇಲೆ ಕೂಡ ಅದು ಅಷ್ಟು ಏನು ಬದಲಾವಣೆ ಆಗಲಿಲ್ಲ ನನಗೆ ಆ ಬಟ್ಟೆಯ ಮೇಲೆ ತುಂಬ ಖುಷಿ ಆಯಿತು ಅದಾದ ಮೇಲೆ ಅದೇ ಬಟ್ಟೆಯನ್ನು ನಾನು ಬೇರೆ ಅಂಗಡಿಯಲ್ಲಿ ನೋಡಿದಾಗ ಅದಕ್ಕೆ ಹೆಚ್ಚು ಹಣವನ್ನು ಕೇಳ್ತಾ ಇದ್ದರು ನನಗೆ ಒಮ್ಮೆ ಖುಷಿ ಕೂಡ ಆಯಿತು ಯಾಕಂದರೆ ನಾನು ನನಗೆ ಸಿಕ್ಕಿದ್ದು ಅದು ಇನ್ನೂರ ಐವತ್ತು ರೂಪಾಯಿಗೆ ಆದರೆ ಬೇರೆ ಅಂಗಡಿಯಲ್ಲಿ ಅದು ಮುನ್ನೂರ ಐವತ್ತು ರೂಪಾಯಿಗೆ ಇತ್ತು ಆ ಬಟ್ಟೆಯ ಕಂಪನಿಯ ಬಟ್ಟೆ ತುಂಬ ಒಳ್ಳೆಯ ಇದೆ ಅದಾದಮೇಲೆ ಅದನ್ನು ನಾನು ಇನ್ನೊಮ್ಮೆ ಬಳಸಲಿಕ್ಕೆ ಇನ್ನೊಮ್ಮೆ ಆ ಕಂಪನಿಯ ಬಟ್ಟೆಯನ್ನು ತಗೊಳ್ಳಲಿಕ್ಕೆ ನಾನು ಬಯಸ್ತೇನೆ